ಸಂಗೀತ ಸಂಗೀತದಲ್ಲಿ ಹಲವಾರು ಪ್ರಕಾರಗಳಿವೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಿಂದೂಸ್ತಾನಿ ಸಂಗೀತ ಲಘು ಸಂಗೀತ ರಂಗಗೀತೆ ರೂಪಕಗೀತೆ ನೃತ್ಯ ಗೀತೆ ಚಲನಚಿತ್ರಗೀತೆ ಭಾವಗೀತೆ ಭಕ್ತಿಗೀತೆ ಹೀಗೆ ಇನ್ನೂ ಹತ್ತು ಹಲವಾರು ಪ್ರಕಾರದ ಗೀತೆಗಳು ಸಂಗೀತದಲ್ಲಿ ಇದೆ ಅದರಲ್ಲಿ ನನಗೆ ಬಲು ಇಷ್ಟವಾದದು ಅಂದ್ರೆ ಚಲನ ಚಿತ್ರಗೀತೆ ಹಾಗೂ ಭಕ್ತಿಗೀತೆ ಚಲನಚಿತ್ರ ಗೀತೆಗಳನ್ನ ಈಗಾಗಲೆ ವಿಖ್ಯಾತ ಹಿನ್ನೆಲೆ ಗಾಯಕರು ಹಾಡಿರುವಂಥ ಗೀತೆಗಳನ್ನು ಬಹಳ ಅಭ್ಯಾಸ ಮಾಡಿ ಅವರಂತೆ ಹಾಡೋ ಒಂದು ನಮ್ಮ ಮನೋಧರ್ಮದಲ್ಲಿ ಹಾಡೋದು ನಮ್ಮ ಪ್ರಯತ್ನ ಆಗಿರುತ್ತೆ

ಭಾವಗೀತೆಗಳನ್ನು ಹಾಡೋದಕ್ಕೂ ನನಗೆ ಬಹಳ ಇಷ್ಟವಾದ ಸಂಗತಿ ಭಾವಗೀತೆ ಅಂದರೆ ಅದರಲ್ಲೇ ಹೇಳೋದು ಹೇಳ್ತಾಯಿದೆ ಭಾವ ನಮ್ಮ ಒಂದು ಭಾವನಾ ಭಾವನೆಗಳನ್ನು ಹಾಡಿನ ಮೂಲಕ ಹಾಡುಗಳಲ್ಲಿ ತುಂಬಿ ಹಾಡುವಂಥದ್ದೇ ಒಂದು ಭಾವಗೀತೆ ಇದು ನನಗೆ ಭಾವಗೀತೆಗಳನ್ನ ಹಾಡುವಂಥದ್ದು ಬಹಳ ಅಚ್ಚುಮೆಚ್ಚು ಬಹಳ ಸಂತೋಷ ತಂದುಕೊಡುವಂಥ ಭಾವಗೀತೆ ಹಾಗೆಯೇ ಭಕ್ತಿರಸ ಭಕ್ತಿರಸ ಭಕ್ತಿರಸ ಅಂದರೆ ದೇವರನ್ನ ಸ್ಮರಿಸಿ ಭಕ್ತಿ ಗೀತೆಗಳನ್ನು ಕೂಡ ಹಾಡೋದು ದೇವರನ್ನ ಹಾಡಿ ಹೊಗಳಿ ಅವನ ಪ್ರೀತಿ ಪಾತ್ರರಾಗೋದು ಒಂದು ಉತ್ತಮವಾದ ಒಂದು ಕಲೆ ಹಾಗೆಯೇ ಚಲನ ಚಿತ್ರ ಗೀತೆಗಳಲ್ಲಿ ಎಂಟಟೈನ್ಮೆಂಟ್ ಇರುತ್ತೆ ಸಂತೋಷ ಇರುತ್ತೆ ದುಃಖ ಇರುತ್ತೆ ದುಃಖಗಳನ್ನ ಎಕ್ಸ್ಪ್ರೆಶನ್ ಮಾಡಬಹುದು ಹಾಗೆಯೇ ರೋಷ ದ್ವೇಷಗಳನ್ನು ಕೂಡ ತೋರ್ಪಡಿಸಿಕೊಳ್ಳಬಹುದು ಎಂಟಟೈನ್ಮೆಂಟ್ ದುಃಖ ರೋಷ ದ್ವೇಷ ಇವುಗಳೆಲ್ಲ ಸಾಹಿತ್ಯಗಳನ್ನು ರಚಿಸಿ ಅದನ್ನು ಅಳವಡಿಸಿ ಒಂದು ಮ್ಯೂಸಿಕ್ ಕಂಪೋಸ್ ಮಾಡಿ ಅದನ್ನು ಹಾಡಿ ನಮ್ಮ ಮನಸ್ಸಿನ ಭಾವನೆಗಳನ್ನು ಹೊರ ಸೂಸುವಂಥದ್ದು ಈ ಚಲನ ಚಿತ್ರ ಗೀತೆಗಳು ಹಾಗಾಗಿ ನನಗೆ ಚಲನಚಿತ್ರ ಗೀತೆಗಳನ್ನು ಹಾಡೋದು ಬಹಳಾ ಇಷ್ಟವಾದದ್ದು ಇಷ್ಟು ಸಂಗೀತದಲ್ಲಿ ಸಂಗೀತದ ಪ್ರಕಾರಗಳಲ್ಲಿ ಚಲನಚಿತ್ರ ಗೀತೆಗಳು ಅಂದರೆ ನನಗೆ ಬಹು ಅಚ್ಚುಮೆಚ್ಚು ಎಲ್ಲ ಕಾಲಕ್ಕೆ ಎಲ್ಲ ಸಮಯಕ್ಕೆ ಹೊಂದುವಂತೆ ರಚನೆಯಾಗಿರೋ ಹಲವಾರು ಹಾಡುಗಳನ್ನು ಹಾಡೋದು ಅಂದರೆ ನನಗೆ ಬಹಳ ಮೆಚ್ಚಿಗೆ